ಹೊಯ್ಸಳ ರೆಸ್ಟೋರೆಂಟ್ ಏನು ರೀ ಇದು ನಮ್ಗೆ ಒಂದು ಸ್ವಲ್ಪ ಹೋಮ್ ಡೆಲಿವರಿ ಬೇಕಾಗಿತ್ತು ಓ ಹೋಮ್ ಡೆಲಿವರಿ ಇದೆಯಾ ನಮ್ಮದು ಏನೋ ನಮ್ಮನೇಲಿ ಕಿಟ್ಟಿ ಪಾಟಿ ಐತಿ ಒಂದು ಹನ್ನೆರಡು ವಡಾ ಪಾವು ಹನ್ನೆರಡು ಬರ್ಗರು ಸೇವು ಸೇವು ಪೂರಿ ಮಾಡ್ತೀರಿ ಕಳ್ಸಿ ಕಳಿಸ್ತೀರಾ

ಹಾಂ ಅದು ಹಾಂ ಹಾಂ ಈಗ ಹೋಮ್ ಡಿಲಿವರಿ ಅಂದರೆ ಚಾರ್ಜಸ್ ಜಾಸ್ತಿ ಆಗ್ತದೆ ಏನು ಫ್ರೀ ಡಿಲಿವರಿನಾ ಫ್ರೀ ಹಾಂ ಈಗ ಎಷ್ಟು ಹನ್ನೆರಡು ವಡಾ ಪಾವು ಹನ್ನೆರಡು ಹಾಂ ಬರ್ಗರು ಎಷ್ಟಾಗ್ಬೋದು ರೇಟು

ಹ್ಞೂ ಹ್ಞೂ ಹಾಂ ಬದಾಮಿ ಹಾಲು ಕ ಬದಾಮಿ ಹಾಲು ಕಳಿಸ್ಬಿಡಿ ಅದು ಹಾಂ ನಮ್ದು ನವೋದಯ ನಗರ ರೀ ನವೋದಯ ನಗರ ಫೋರ್ಟಿನ್ತ್ ಕ್ರಾಸ್ ಹಾಂ ಹಾಂ ಕರೆಂಟ್ ಲೊಕೇಶನ್ ಕಳ್ಸ್ತೀನಿ ನೋಡಿರಿ ಅದು ಎಷ್ಟೊತ್ತಿಗೆ ಬಂದು ಸರ್ವಿಸ್ ಮಾ ಸರ್ವ್ ಮಾಡ್ತೀರಿ ನೀವು ಬೇಗ ಆಗ್ತದೋ ಇಲ್ಲವೋ

ಹಾಂ ಆಯ್ತು ರೀ ಹಾಂ ಏ ಆನ್ಲೈನ್ ಮಾಡ್ಬೋದಾ ಹುಡ್ಗನ ಕಡೆಯೇ ಕೊಟ್ಟೋಗಿ ಕೊಡುಮ ಹಾಂ ಹಾಂ ಹಾಂ ಸರಿ ಆಯ್ತು ಓಕೆ ಸರಿ ಒಳ್ಳೆಯ ಇನ್ಪಾರ್ಮೇಷನ್ ಕೊಟ್ಟಿರಿ ತ್ಯಾಂಕ್ ಯು ಹಾಂ